ಹಾಂ ಮೇಡಮ್ ಹೇಳಿ ಹಾಂ ಟೂರಿಸ್ಟ್ ಮೇಡಮ್

ಹಾಂ ಮೇಡಮ್ ಇಲ್ಲಿ ನೋಡೋಕೆ ತುಂಬ ಪ್ಲೇಸ್ಗಳಿದ್ದಾವೆ ಮೇಡಮ್ ಡ್ಯಾಮ್ ಇದೆ ಹತ್ತಿರದಲ್ಲಿ ಟೆಂಪಲ್ಸ್ ಇದೆ ಮತ್ತೆ ಹಂಪಿ ಇದೆ ಈ ಕಡೆ ಅಂಜನಾದ್ರಿ ಬೆಟ್ಟ ಇದೆ ಸೊ ಮೆನಿ ಪ್ಲೇಸಸ್ ಎಲ್ಲ ಇದೆ ಮೇಡಮ್ ತುಂಬ ಚೆನ್ನಾಗಿದೆ ಮೇಡಮ್ ಒನ್ ಪ್ಯಾಕೇಜ್ ಏನಿದೆ ನೋಡ್ರಿ ಒಬ್ಬರಿಗೆ ಮೂರುವರೆ ಸಾವ್ರ ರೂಪಾಯಿ ಚಾರ್ಜ್ ಮಾಡ್ತೀವಿ ಟೋಟಲ್ ಆಗಿ ಮೂರು ದಿನ ಪಾಕೇಜಸ್ ಮೇಡಮ್ ಊಟ ಎಲ್ಲ ನಮ್ಮ ಕಡೆಗೆ ಮೇಡಮ್

ಹೌದಾ ಮೇಡಮ್ ಹಾಂ ಮೇಡಮ್ ಹತ್ತು ಜನ ಬಂದರೆ ಫೇರ್ಲಿ ಕನ್ಸೆಷನ್ ಇದೆ ಮೇಡಮ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಹಾಂ ಹಾಂ ಮೇಡಮ್ ಬೋರ್ಡಿಂಗ್ ಲಾಡ್ಜಿಂಗ್ ಎಲ್ಲ ನಮ್ಮ ಕಡೆಯೇ ಇದೆ ಮೇಡಮ್ ಎಲ್ಲ ಫಿಫ್ಟಿ ಲಾಡ್ಜಸ್ಗಳಿವೆ ಏನು ತೊಂದರೆ ಇಲ್ಲ ಮೇಡಮ್ ಆರಾಮಾಗಿ ಸ್ಟೇ ಮಾಡ್ಬೋದು

ಹಾಂ ಮೇಡಮ್ ಹಾಂ ಮೇಡಮ್ ನಮ್ಮ ನಮ್ಮಲ್ಲಿ ಮೇಡಮ್ ವೆಜ್ ನಾನ್ ವೆಜ್ ಎರಡೂ ಕೊಡ್ತೀವಿ ಮೇಡಮ್ ನಾರ್ತ್ ಇಂಡಿಯನ್ ಕೊಡ್ತೀವಿ ಸೌತ್ ಇಂಡಿಯನ್ ಥಾಲೀನು ಇದೆ ಮೇಡಮ್ ಮೇಡಮ್ ನಮ್ಮಲ್ಲಿ ನೋಡುವಂಥ ಪ್ಲೇಸ್ ಹದ್ನಾರು ಪ್ಲೇಸ್ಗಳಿವೆ ಮೇಡಮ್ ಅದಕ್ಕಿಂತಲೂ ಜಾಸ್ತಿನೇ ಇದೆ ಮೇಡಮ್ ಟೋಟಲೀ ನಮ್ಮ ಹದ್ನಾಲ್ಕು ಏನು ಮೇಡಮ್ ಮೇಯ್ನ್ ಪ್ಲೇಸ್ ಮೇಡಮ್ ಹಾಂ ಹಾಂ ಮೇಡಮ್ ತ್ರೀ ಡೇಸಲ್ಲಿ ಅಷ್ಟು ಕಂಪ್ಲೀಟ್ ಆಗುತ್ತೆ ಮೇಡಮ್ ಓಕೆ ಮೇಡಮ್ ಹಾಂ ಮೇಡಮ್ ಬ್ ಇವಾಗ ಸಮ್ಮರ್ ಹಾಲಿಡೇಸ್ನಲ್ಲಿ ಬಂದರೆ ಪ್ಯಾಕೇಜ್ ಸ್ವಲ್ಪ ಡಿಸ್ಕೌಂಟ್ ಕಮ್ಮಿ ಆಗುತ್ತೆ ಮೇಡಮ್

ಬನ್ನಿ ಮೇಡಮ್ ಎಲ್ಲ ಮಾಡಿ ಕೊಡೋಣ ಓಕೆ ಮೇಡಮ್